ಹಾಂ ಹೇಳಿ ಸರ್ ಹೌದು

ಹಾಂ

ಬನ್ನಿ ಸರ್ ಎಲ್ಲ ಕಡಿಮೆ ರೇಟೇ ಕಡಿಮೆ ರೇಟಲ್ಲಿ ಮಾಡ್ಕೊಡ್ತೀನಿ ಬನ್ನಿ ನಿಮ್ಗೆ ಏನು ಪ್ಯಾಕೇಜ್ ಏನು ಐತೆ

ನೀವು ಎಷ್ಟು ಜನ ಮ ಹೇ ಎಷ್ಟು ಎಷ್ಟು ಜನ ಬರ್ತೀರಾ ನೀವು ಯಾವ ಊರಿಂದ ಬರ್ತೀರಾ ಬೆಂಗಳೂರಿಂದ ಬರೋದಾ ಬೆಂಗ್ ಬೆಂಗ್

ನೀವು ಅರ್ಲಿ ಮಾನಿಂಗ್ ಬೆಂಗ್ಳೂರ್ ನೀವು ಇವಾಗ ಬಸ್ಸಲ್ಲಿ ಬರ್ತೀರಾ ಟ್ರೇನಲ್ಲಿ ಬರ್ತೀರಾ ನೀವು ಇಲ್ಲ ಕಾರಲ್ಲಿ ಬರ್ತೀರಾ ಹಾಂ ಸರಿ ಸರಿ ನಮ್ಮದೇ ಕಾರಿದೆ ಎಷ್ಟು ಜನ ಎಷ್ಟ್ ಎಷ್ಟು ಜನ ಬರ್ತೀರಾ ನೀವು ಎಂಟು ಜನ ಅಂದರೆ ಟೀ ಟೀ ಮಾಡ್ಬೇಕಾಗ್ತದೆ ಹೌದಲ್ವೇ ಹಾಂ ಸರಿ ಸರ್ ನೀವು ಆರು ಗ ಅದು ಅಲ್ಲ ಎಂಟು ಜನ ಅಂದರೆ ಟೀ ಟೀನೆ ಮಾಡ್ಬೇಕು ಕಾರಲ್ಲಿ ಎಲ್ಲಿ ಆಯ ಅದರಿಂದ ಕೇಳಿದೆ ಸರಿ ಈಗ ನೀವು ಬೆಳಿಗ್ಗೆ ಮಾರ್ನಿ ಮಾರ್ನಿಂಗ್ ಎದ್ದು ಬಿಟ್ಟಿ ಇಲ್ಲಿ ಒಂಬತ್ತು ಹತ್ತು ಗಂಟೆ ಒಳಗೆ ಮೈಸೂರಿಗೆ ರೀಚ್ ಆದರೆ ಸಾಕು ಸರ್ ಎಲ್ಲ ತೋರಿಸ್ತೀವಿ ಚಾಮುಂಡಿ ಬೆಟ್ಟ

ಅದು ಬಂದು ನಿಮಗೆ ಐದು ಸಾವಿರ ಆಗಿದೆ ಸರ್ ಪ್ಯಾಕೇಜು ಬೇರೆ ಕೇ ಹ್ಞೂ ಬೆಟ್ಟ ನನ್ ಬೆಟ್ಟ ನಂಜನಗೂಡು ಬೃಂದಾವನ್ ಗಾರ್ಡನು ಎಲ್ಲ ತೋರಿಸ್ತೀವಿ ಸರ್ ಹಾಂ ಶ್ರೀರಂಗಪಟ್ಣ ಹ್ಞೂ

ಹಾಂ ಸರಿ ಆಯಿತು